ಉ ಉಡುಪಿಯಲ್ಲಿ ದೊಡ್ಡ ಉತ್ಸವ ಅಂದರೆ ಎರಡು ವರ್ಷಕ್ಕೊಮ್ಮ ಪರ್ಯಾಯ ಉಡುಪಿಯಲ್ಲಿ ಒಟ್ಟಿಗೆ ಮಧ್ವಾಚಾರ್ಯರು ಸ್ಥಾಪಿಸಿರುವ ಅಷ್ಠ ಮಠಗಳಿವೆ ಅಷ್ಠ ಮಠಗಳಲ್ಲಿ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಒಂದು ಪರ್ಯಾಯ ಉತ್ಸವವನ್ನು ಆಚರಿಸ್ತಾಯಿದ್ದಾರೆ ಪರ್ಯಾಯವು ಈ ಈ ವರ್ಷ ಪರ್ಯಾಯ ಪರ್ಯಾಯಯವು ಕೃಷ್ಣಾಪುರ ಮಠದ ಮಠದ ಸ್ವಾಮಿಯವರು ಮಾಡಿಸ್ತಾಯಿದ್ದಾರೆ ಪರ್ಯಾಯ ಅಂದರೆ ದಿವಸ ಎರಡು ಹೊತ್ತು ಶ್ರೀ ಕೃಷ್ಣನ ಆರಾಧನೆ ಮಾಡೋದು ಅದಕ್ಕೆ ಸ್ವಾಮಿಯವರೇ ಸ್ವಂತ ಕೃಷ್ಣನ ಮೂರ್ತಿಯಲ್ಲಿ ಮೂರ್ತಿ ಹತ್ತಿರ ಹೋಗಿ ಅದನ್ನು ಬೆಳಗ್ಗೆ ಅದೇ ರೀತಿ ರಾತ್ರಿ ಎರಡು ಸರಿ ಅವರು ಪೂಜೆ ಮಾಡಬೇಕಾಗ್ತದೆ ಅದಕ್ಕೆ ಸ್ವಾಮಿಯವರು ಬಿಟ್ಟು ಬೇರೆಯವರು ಆ ಕೃಷ್ಣನ ಮೂರ್ತಿಯನ್ನು ಮುಟ್ಟುವ ಹಾಗಿಲ್ಲ ಇದು ಮೊದಲಿಂದ ನಡೆದು ಬಂದ ಒಂದು ಕ್ರಮ ಪದ್ಧತಿ ಸ ಎರಡು ವರ್ಷ ಈ ಸ್ವಾಮಿಯವರು ಪ್ರತಿ ಸ್ವಾಮಿ ಮಠದ ಸ್ವಾಮಿಯವರು ಪರ್ಯಾಯ ಉತ್ಸವವನ್ನು ಆಚರಿಸಿ ನಂತರ ಉಳಿದ ಸಮಯದಲ್ಲಿ ಹದ್ನಾಲ್ಕು ವರ್ಷ ಅವರು ದೇಶ ಪರ್ಯಟನೆ ಮಾಡಬೇಕು ದೇಶ ಪರ್ಯಟನೆ ಮಾಡುವಾಗ ಒಂದು ನಮ್ಮ ಮಧ್ವಾಚಾರ್ಯಯರ ತತ್ವವನ್ನು ಅಲ್ಲಿ ಪಸರಿಸಬೇಕು ಅದೇ ರೀತಿ ಅವರು ಮ ನೆಕ್ಸ್ಟ್ ಪರ್ಯಾಯಕ್ಕೆ ಬೇಕಾಗುವಂಥ ಈ ಖರ್ಚು ಅಥವಾ ಹಣವನ್ನು ಅವರು ಕ್ರೋಢೀಕರಿಸಬೇಕು ಇದು ಮೊದಲಿಂದಲೂ ಮಧ್ವಾಚಾರ್ಯಯರು ಮ ಮಾಡಿ ಬಂದ ಒಂದು ಕ ಕ ಪದ್ಧತಿ ಮೊದಲು ಇವು ಯಾವು ಪ್ರತಿ ಆರು ತಿಂಗಳಿಗೊಮ್ಮೆಯೋ ಸ್ವಾಮಿ ಸ್ವಾಮಿಯವರು ಬದಲಾಗ್ತಿದ್ದರು ಅಷ್ಠ ಮಠದವರು ಈಗ ಹಾಗಿಲ್ಲ ವಾದಿರಾಜ ಸ್ವಾಮಿಯವರ ಸೋದೆ ಮಠದ ವಾದಿರಾಜ ಸ್ವಾಮಿಯವರ ಪರ್ಯಾಯದ ನಂತರ ಈ ಸಮಯವನ್ನು ಎರಡು ವರ್ಷಕ್ಕೆ ಮುಂದುವರೆಸಿದ್ರು ಉಡುಪಿಯಲ್ಲಿ ಪರ್ಯಾಯ ಅಂದರೆ ದೊಡ್ಡ ಉತ್ಸವ ಇದರಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಅದೇ ರೀತಿ ಈ ಸ್ಥಳೀಯ ಆಡಳಿತ ಕೂಡ ಇದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ಕೊಡುತ್ತದೆ ಜಿಲ್ಲಾಧಿಕಾರಿ ಅದೇ ರೀತಿ ಪೊಲೀಸ್ ಇಲಾಖೆಯವರು ಉಡುಪಿ ಮುನ್ಸಿಪಾಲ್ಟಿಯವರು ಸಮೇತ ಇದರಲ್ಲಿ ಭಾಗವಹಿಸ್ತಾರೆ ಮುನ್ಸಿಪಾಲ್ಟಿಯ ಸ್ಟಾಫ್ಗಳು ಭಾಗವಹಿಸ್ತಾರೆ ಎರಡನೇದಾಗಿ ಈಗ ಹೊಸದಾಗಿ ಬೀಚ್ ಉತ್ಸವ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಉದ್ದಕ್ಕೆ ದೊಡ್ಡ ಬೀಚಿದೆ ಮೊ ಮೊದಲಾಗಿ ಮಲ್ಪೆ ಅದೇ ರೀತಿ ಇಲ್ಲಿ ಕಾಪು ಬೀಚ್ ಮೇಲೆ ಪಡುಬಿದ್ರಿ ಅದೇ ರೀತಿ ಹೆಜಮಾಡಿ ನಂತರ ಮರವಂತೆ ಕುಂದಾಪುರದ ಹತ್ತಿರ ಮರವಂತೆ ಬೀಚ್ ಇದೆಲ್ಲ ಒಂದು ನೋಡುವಂಥ ಒಂದು ಪ್ರ ಸ್ಥಳಗಳು ಅದೇ ರೀತಿ ಜನರು ಕೂಡ ಇಲ್ಲಿ ಹೆಚ್ಚಿನ ಸಮಯವನ್ನು ಬೆಳೆಸ್ತಾರೆ ಅಂತರ ಇಲ್ಲಿ ನೋಡಲಿಕ್ಕೆ ಕೆಲವು ಇದೆ ಮೇರಿ ಮೇರಿ ಐಲ್ಯಾಂಡ್ ಮತ್ತೆ ನಮ್ಮ ಹಬ್ಬ ಧಾರ್ಮಿಕ ಹಬ್ಬಂದ್ರೆ ಎರಡು ಒಂದು ಚೌತಿ ಗಣೇಶ ಚತುರ್ಥಿ ಆಮೇಲೆ ಈ ಕೃಷ್ಣಾಷ್ಟಮಿ ನಂತರ ದೀಪಾವಳಿ ಆಮೇಲೆ ಬರೋದು ಯುಗಾದಿ ಇದನ್ನು ಎಲ್ಲರೂ ಎಲ್ಲ ಹಿಂದೂಗಳು ಅದನ್ನು ಆಚರಿಸ್ತಾ ಹೋಗ್ತಾರೆ ಹಬ್ಬದಲ್ಲಿ ಹೆಚ್ಚಾಗಿ ದೀಪಾವಳಿಯಲ್ಲಿ ಎಲ್ಲ ಮಕ್ಕಳು ಎಲ್ಲ ಸಂತೋಷ ಪಡುವ ಒಂದು ಸಮಯ ಅದು ಆ ಸಮಯದಲ್ಲಿ ಈ ಕೃಷಿಯಲ್ಲಿ ಭತ್ತ ಭತ್ತ ಕಟಾವು ಮಾಡಿ ಅದರ ಅದನ್ನು ಮಾರಲಿಕ್ಕೆ ಸಿಗ್ತದೆ ಆದ್ದರಿಂದ ಅಲ್ಲಿ ಸ್ವಲ್ಪ ಜನರ ಕೈಯ್ಯಲ್ಲಿ ರೈತರ ಕೈಯ್ಯಲ್ಲಿ ಹಣ ಜಾಸ್ತಿ ತಿಂತಾಯಿದ್ದೆ ಮತ್ತೆ ನಂತರ ಕಾಪುನಲ್ಲಿ ಮಾರಿಪೂಜೆ ವಿಶೇಷ ವರ್ಷಕ್ಕೆ ನಾಲ್ಕು ಮಾರಿಪೂಜೆ ನಡೀತಾಯಿದೆ ಮೂರು ಮಾರಿಪೂಜೆ ಅದರಲ್ಲಿ ಸುಗ್ಗಿ ಮಾರಿಪೂಜೆ ಮ ದ ವಿಶೇಷ ಅದರಲ್ಲಿ ಜನ ತುಂಬ ಬರ್ತಾರೆ ಈಗ ಕ ಮೊದಲೆಲ್ಲ ಕೆಲವು ಪ್ರಾಣಿಗಳನ್ನೆಲ್ಲ ಕಟ್ ಮಾಡಿದ್ದು ಕುರಿ ಕಾಡು ಈಗ ಅದಕ್ಕೆ ರಿಸ್ಟ್ರಿಕ್ಷನ್ ಆಗಿ ಕೋಳಿ ಮಾತ್ರ ಕಟ್ ಮಾಡ್ತಾರೆ ಇದರಲ್ಲಿ ನಾವು ಈ ಹಿಂದೂಗಳಲ್ಲಿ ಈ ಮಾಂಸಾಹಾರಿಗಳು ಹೆಚ್ಚಾಗಿ ಇದನ್ನು ಆಚರಿಸ್ತಾರೆ ಮತ್ತೆ ಯುಗಾದಿ ಯುಗಾದಿಯಲ್ಲಿ ಎಲ್ಲ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಅದೇ ರೀತಿ ಈ ರೈತರು ಆ ದಿವಸ ತಮ್ಮ ಗದ್ದೆಯಲ್ಲಿ ಈ ಎಂಥ ಈ ಸುಡು ಮಣ್ಣನ್ನು ಹಾಕಿ ಈ ಸುಡು ಮಣ್ಣನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸುಡು ಮಣ್ಣು ಅವರು ಸ್ ಮಾಡಿದರೆ ಆ ದಿವಸ ಅವರು ನೆಕ್ಸ್ಟ್ ಇಯರ್ ಗ್ ಭತ್ತ ಬೆಳೆ ಕೃಷಿ ಮಾಡ್ತಾರೆ ಹೇಳಿ ಅದ ಇದು ಪ್ರಾಮುಖ್ಯತೆ ಮತ್ತೆ ಹಬ್ಬದಲ್ಲಿ ಅಂದರೆ ನಾವು ದೀಪಾವಳಿ ದಿವಸ ನರಕ ಚತುರ್ದಶಿ ಬೆಳಗ್ಗೆ ಬೇಗ ಸ್ನಾನ ಮಾಡಿ ಮನೆಯವರೆಲ್ಲ ಸಹ ಎಣ್ಣೆ ಎಣ್ಣೆ ಸ್ನಾನ ಮಾಡ್ತಾಯಿದ್ದೆ ನಂತರ ಹಬ್ಬವನ್ನು ಆಚರಿಸಿದ್ದೇವೆ ಶಿವರಾತ್ರಿ ಇನ್ನೊಂದು ಹಬ್ಬ ಆ ದಿವಸ ಉಪವಾಸ ಕೂತ್ಕೊಂಡು ರಾತ್ರಿ ಇಲ್ಲಿಯ ದೇವಸ್ಥಾನ ಇಲ್ಲೆಲ್ಲ ಇದಾದ್ಮೇಲೆ ಅಲ್ಲಿ ಬ ಅದಕ್ಕೆ ಪೂಜೆ ಆದ್ಮೇಲೆ ನಾವು ಮನೆಯಲ್ಲಿ ಉಪವಾಸ ಬಿಡ್ತೇವೆ ಮತ್ತೆ ಊಟವೆಲ್ಲ ಮಾಡ್ತೇವೆ ಪ್ರಾಮುಖ್ಯತೆ ಅಂದರೆ ಈ ಉಪವಾಸ ಮಾಡೋದ್ರಿಂದ ಶರೀರಕ್ಕೂ ಒಳ್ಳೇದು ಅದೇ ರೀತಿ ಈ ಧಾರ್ಮಿಕ ವಿಷಯ ಹೇಳೋದಾದರೆ ಈ ಇದು ಒಂದು ನಾಡ ಹಬ್ಬ ಪರ್ಯಾಯ ಎಂದರೆ ನಾಡ ಹಬ್ಬ ಇಲ್ಲಿ ಎಲ್ಲ ಜಾತಿಯವರು ಒಟ್ಟಾಗಿ ವಿಶೇಷವಾಗಿ ಕೃಷ್ಣ ಮಠದಲ್ಲಿ ಏಳು ದಿವಸ ರಥದ ರಥ ರಥ ಎಳಿತಾರೆ ಒಂದು ದಿವಸ ಮೂರು ರಥವನ್ನು ಒಟ್ಟಿಗೆ ಎಳಿತಾರೆ ಅದೊಂದು ನೋಡಲಿಕ್ಕೆ ಬಹಳ ಸುಂದರ ಬೇರೆ ಈಗ ಈಗ ಕ್ರಿಶ್ಚನ್ ಜಾತಿಯವರು ಕ್ರಿಸ್ಮಸನ್ನು ಆಚರಿಸ್ತಾರೆ ಮುಸ್ಲಿಮರು ರಮ್ಜಾನ್ ಅದೇ ರೀತಿ ಅವರ ಬೇರೆ ಇದ ಅವರ ಸಂಬಂಧ ಪಟ್ಟ ಬಕ್ರೀದ್ ಇದನ್ನೆಲ್ಲ ಆಚರಿಸ್ತಾರೆ ಇದು ಹಬ್ಬಗಳು ವಿಶೇಷ ಇಲ್ಲಿ ಎಲ್ಲರೂ ಒಟ್ಟಿಗೆ ಅ ಇದು ಸಂತೋಷ ಆಚರಿಸೋದು ಸಂತೋಷ ಕೂಡ ಪಡ್ತಾರೆ ನಮ್ಮಲ್ಲಿ ಭೇದ ಭಾವ ಯಾವುದು ಇಲ್ಲ ಈ ಜಾತಿಗಳೆಲ್ಲ ಒಂದೇ ಈ